ಮದುವೆ ಮದುವೆ ಅಂತ ಹೇಳುದ್ರೆ ನಮ್ಮ ಭಾರತದಲ್ಲಿ ಎ ಮೊದಲಿಗೆ ಮದುವೆ ಅಂತ ಹೇಳದ್ರೆ ಭಾರತದಲ್ಲಿ ವಾರಗಳ ವಾರಗಳ ಗಟ್ಟಲೆ ನಮ್ಮ ಭಾರತದಲ್ಲಿ ಮದುವೆಗಳನ್ನು ಮಾಡುತ್ತಾರೆ ಇಲ್ಲಿನ ಮದುವೆ ಸಮಾರಂಭಗಳಿಗೆ ಜನ ಸಂದಣಿಯೂ ಹಾಗೇ ಇರುತ್ತದೆ ಹಾಗೆಯೆ ಆ ಜನಗಳನ್ನು ವ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಜನಗಳನ್ನು ಒಂದಾ ಜನಗಳ ಮದುವೆಗೆ ಬಂದಂತಹ ಜನಗಳನ್ನು ಮಾ ಸೌಕರ್ಯ ಮಾಡುವುದಕ್ಕಾಗಿ ನಮಗೆ ನೀರಿನ ಆವಶ್ಯಕತೆ ತುಂಬ ಇರುತ್ತದೆ ಹೀಗೆ ಮೊದಲು ಮೊದಲು ನೀರಿಗೆ ನೀರಲ್ಲಿ ನೀರಿನ ಅಭಾವ ತುಂಬ ಇತ್ತು ಈಗ ಹೇಳ್ಬೇಕು ಅಂದರೆ ಅಷ್ಟೊಂದಿಲ್ಲ ಆಗಿನ ಕಾಲದಲ್ಲಿ ಜನಗಳು ಹಾಗೇ ಮದುವೆ ಸಮಾರಂಭಗಳಿಗೆ ಸೇರುತ್ತಿದ್ರು ಆಗ ಮೊದಲು ಆಮೊ ಸೇರುತ್ತಿದ್ದರಿಂದ ಮೊದ್ಲು ನದಿ ಇರುತ್ತಿತ್ ಅಂದರೆ ಕೆರೆಗಳು ನದಿಗಳು ಇರ್ತಿದ್ದರಿಂದ ಆಗಿನ್ನೆ ಅಷ್ಟೇನೂ ಪ್ರಾಬ್ಲಮ್ ಇರಲಿಲ್ಲ ಸೋ ಈಗಿನ ಕಾಲದಲ್ಲಿ ಆ ಥರ ಏನಿಲ್ಲ ಮದುವೆ ಅಂದರೆ ಚೌಲ್ಟ್ರಿ ಮಾಡ್ತಾರೆ ಚೌಲ್ಟ್ರಿಲ್ಲಿ ಅಲ್ಲಿಂದನೇ ಅಲ್ಲಿಯೇ ನೀರಿನ ವ್ಯವಸ್ಥೆಯನ್ನೂ ಅಲ್ಲಿ ಮಾಡಿರ್ತಾರೆ ಸೋ ಆಗಿನ ಕಾಲದಲ್ಲಿ ಬಂದುಬಿಟ್ಟು ನೀರೀ ನೀರನ್ನು ಶೇಖರಣೆ ಮಾಡೋದಕ್ಕೆ ಈ ಈಗಿನ ಕಾಲದಲ್ಲಿರುವಂತಹ ಹೊ ಹೈಡಿಯಾಗಳು ಅಂದರೆ ಐಡಿಯಾಗಳು ಆಗಿನ ಕಾಲದ ಜನಗಳಿಗೆ ಇರ್ ಇದ್ದರೂ ಇಲ್ಲ ಅಂತ ಹೇಳ್ಬೊದು ಅವರು ಅವಾಗ ಆಗಿನ ಕಾಲದಲ್ಲಿ ನೀರಿನ ಶೇಖರಣೆಗೆ ಡ್ರಮ್ಗಳನ್ನು ಮತ್ತು ವೇ ಕೊಳಗ ತಪ್ಪಲೆ ಬಿಂದಿಗೆಗಳಲ್ಲಿ ನೀರನ್ನು ಶೇಖರಣೆ ಮಾಡ್ತಾ ಇಡ್ತಾ ಇದ್ದರು ಹಾಗೆ ಅದಕ್ಕೂ ಮಿತಿ ಮೀರಿ ನೀರು ಹೆಚ್ಚಿನದಾಗಿ ಬೇಕಂದಾಗ ನ ಬೇಕು ಅಂದಂತಹ ಕ ತೊಟ್ಟಿಗಳಲ್ಲಿ ನೀರು ತುಂ ಶೇಖರಣೆ ಮಾಡೋಂಥ ಇರ್ಬೊದು ಮತ್ತು ತುಂಬ ಜನಗಳು ಸೇರುತ್ತಾ ಹೋದಂಗೆ ನದಿಗಳ ಅತ್ತರ ಹತ್ತಿರದ ನದಿಗಳಲ್ಲಿ ನೀರನ್ನು ಉಪಯೋಗಿಸ್ಕೊಂತಾ ಹೋಗ್ತಾ ಇದ್ದರು ಈ ನದಿ ಇದ್ದಿದ್ದ ಕಡೆ ನೀರನ್ನು ಉಪಯೋಗಿಸ್ಕೊತಿದ್ರು ಇಲ್ಲ ಅಂತ ಬಂದಲ್ಲಿ ಡ್ರಮ್ಗಳಲ್ಲಿ ತಪ್ಪಲೆ ಬಿಂದಿಗೆಯಲ್ಲಿ ನೀ ಹೀಗೆ ಹಲವಾರು ರೀತಿಯ ವಸ್ತುಗಳಲ್ಲಿ ನೀರನ್ನು ಶೇಖರಿಸಿಕೊಂಡು ಬಂದಂತಹ ಜನಗಳಲ್ಲಿಗೆ ಯಾವುದೇ ತೊಂದರೆ ಆಗದೇ ಇದ್ದ ರೀತಿ ಆಗದೇ ಇದ್ದ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಅವರು ಮಾಡ್ತಿದ್ದರು ಅಂತ ಹೇಳ್ಬೊದು